ಹಾಂ ಏ ಹೇಳಿ ಹಾಂ ಏನು ಸರ್ ಹೌದ್ ಹೌದ್ ಹೌದು ಹೇಳಿ ಹಾಂ ಹಾಂ ತಿಂಡಿ ಬೆಳಗ್ಗೆ ದೋಸೆ ಉಂಟು ಮತ್ತು ಅಪ್ಪ ಉಂಟು ನೆಯ್ಯಪ್ಪ ಉಂಟು ಮತ್ತು ಮಸಾಲೆ ದೋಸೆ ಉಂಟು ಮತ್ತು ಶೀರ ಉಂಟು ಅವಲಕ್ಕಿ ಅವಲಕ್ಕಿ ಉಂಟು ಸಜ್ಜಿಗೆ ಅವಲಕ್ಕಿ ಉಂಟು ಮತ್ತು ಮೊಸರು ಅವಲಕ್ಕಿ ಉಂಟು ಎಲ್ಲಾ ಐಟಮ್ ಎಲ್ಲ ತುಂಬ ಉಂಟು ಸರ

ಪ್ಲೇಟು ಮಸಾಲೆ ದೋ ಮಸಾಲೆ ದೋ ಆಯ್ತು ಮಾಡುವ ಮಾಡುವ ಮಾಡುವ ನಾವು ಎಂತ ಗೊತ್ತುಂಟ ನಮ್ಮ ಹತ್ತಿರದ ಒಂದು ಓಟೆಲ್ ಉಂಟು ಅವರೆಲ್ಲ ಎರಡು ಬನ್ಸ ಮತ್ತು ಸಾಂಬಾರು ಮತ್ತು ಅದಕ್ಕೆಲ್ಲ ಇಪ್ಪತೈದು ರೂಪಾಯಿ ರೇಟ್ ಮಾಡ್ತಾರೆ ಅವರು ನಾವು ಆ ಒಂದು ಒಂದು ಪೀಸಿಗೆ ಹತ್ತು ಹತ್ತು ಹತ್ತು ರುಪಾಯಿ ಇಪ್ಪತ್ತು ರೂಪಾಯಿಗೆ ಒಂದು ಪ್ಲೇಟು ಮತ್ತು ದೋ ಎರಡು ದೋಸೆ ಹಾಕಿದರೆ ಇಪ್ಪತ್ತು ರೂಪಾಯಿ ಮತ್ತು ಮಸಾಲೆ ದೋಸೆಗೆ ನಲ್ವತ್ತು ರೂಪಾಯಿ ಬನ್ಸ್ಗೆ ಹತ್ತು ರೂಪಾಯಿ ಮತ್ತು ಶಿರಕ್ಕೆ ಇಪ್ಪತ್ತೈದು ರೂಪಾಯಿ ವಡೆ ಸಾಂಬಾರ್ಗೆ ಇಪ್ಪತ್ತೈದು ಒಂದಕ್ಕೆ ಹತ್ತು ರೂಪಾಯಿ ಮತ್ತು ಬೆಳಗ್ಗೆ ಗಂಜಿ ಊಟ ಉಂಟು ಮತ್ತು ಈಗ ಆಲ್ರೆಡಿ ನಾವು ಮುಂಚೆ ಎಲ್ಲ ಇರಲಿಲ್ಲ ಈಗ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಮಾಡ್ತೇವೆ ಊಟ ಎಲ್ಲ ವ್ಯವಸ್ಥೆ ಎಲ್ಲ ಉಂಟು ಮತ್ತು ಸಾ ಸಾಯಂಕಾಲ ಮಸಾಲೆ ದೋಸೆ ಉಂಟು ಮತ್ತು ಎಲ್ಲ ಐಟಮ್ ಅಲ್ಲಿ ನೀವು ಎ ನಿಮಗೆ ಯಾ ಯಾವುದು ಬೇಕು ಅಂತ ಆರ್ಡ್ರ್ ಮಾಡದರೆ ನಮ್ಮ ಹತ್ರ ಜನ ಉಂಟು ಸರ ಹಾಂ ಸರಿ ಸರಿ ಸರ್ ಸರಿ ಸರಿ ಸರಿ ಹಾ ಊಟ ಉಂಟು ಊಟ ತರಕಾರಿ ಊಟ ನಮ್ಮದು ಹೌದ್ ಹೌದ್ ಐವತ್ತು ಒಂದು ಪ್ಲೇಟಿಗೆ ಐವತ್ತು ರೂಪಾಯಿ ಎಕ್ಸ್ಟ್ರ ರೈಸ್ ಎಲ್ಲ ಕೊಡ್ತೇವೆ ಐವತ್ತು ರೂಪಾಯಲ್ಲೇ ಬರ್ತದೆ ಇಲ್ಲ ಇಲ್ಲ ಮೀನ ನಾವು ವೆಜ್ಜೆ ಅಲ್ಲ ಇಲ್ಲಿ ನಮ್ಮಲ್ಲಿ ಈಗ ನಾಳೆಗೆ ಅಲ್ಲಾ ಸಂಜೆ ನಾವು ನಾಲ್ಕುವರೆ ಗಂಟೆಗೆ ಸ್ಟಾರ್ಟ್ ಮಾಡ್ತೇವೆ ಓಟೆಲ್ ಅಲ್ಲೆ ಓಟೆಲ್ನಲ್ಲೇ ಬಿಸಿ ಬಿಸಿ ಮಾಡಿ ಕೊಡುದು ಎಲ್ಲ ರೈಸ್ ಪುಡ್ಡೂ ಇಲ್ಲ ಸರ್ ಬೇಕಾದರೆ ಯಾವುದು ಪುಲಾವು ಎಲ್ಲ ಉಂಟು ಪುಲಾವು ಹೌದ್ ಹೌದು ಹೌದ್ ಹೌದು ಆಯ್ತು ಸರ್ ಆಯಿತು ಆಯ್ತು ಓಕೆ ಸರ್ ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು